ಮಳೆಗಾಲದಲ್ಲಿ ಥಂಡಿ ಇರುವುದರಿಂದ ಹೆಚ್ಚಾಗಿ ಮಳೆ ಬರು ಮಳೆ ಬರುವಾಗ ಥಂಡಿಯಾಗಿ ಜಾಸ್ತಿ ಈ ಶೀತ ಕೆಮ್ಮು ಎಲ್ಲಾ ಬರ್ತದೆ ಜ್ವರ ಬರ್ತದೆ ಈ ಸೊಳ್ಳೆಗಳ ಜ ಕಾಟ ಜಾಸ್ತಿ ಆವಾಗ ಆದ್ರಿಂದ ಜಾಸ್ತಿ ದು ದು ಮಳೆ ಮಳೆ ತುಂಬ ಇರುವಾಗ ಜಾಸ್ತಿ ಜ್ವರ ಬರುವ ಸಂಭವ ಇದೆ ಆಗ ಸ್ವಲ್ಪ ಬಿಸಿಬಿಸಿ ಕಷಾಯ ಬಿಸಿ ನೀರು ಎಲ್ಲಾ ಜಾಸ್ತಿ ಕುಡಿಬೇಕು ಈ ಕಷಾಯ ತುಳಸಿ ಅಮೃತಬಳ್ಳಿ ಮತ್ತು ಕಾಳುಮೆಣಸು ಎಲ್ಲಾ ಹಾಕಿ ಕುಟ್ಟಿ ಪುಡಿಮಾಡಿ ಸ್ವಲ್ಪ ಕಷಾಯ ಮಾಡಿದರೆ ಬಿಸಿಬಿಸಿ ಕಷಾಯವನ್ನು ಕುಡಿದರೆ ಎಲ್ಲಾ ಕು ಜ್ವರಕ್ಕೆ ಒಳ್ಳೆಯದಾಗುತ್ತೆ ಈ ಕೆಮ್ಮು ಬಂದರು ಅದಕ್ಕು ಒಳ್ಳೆಯದಾಗುತ್ತೆ ಮತ್ತು ನಾವು ತುಂಬ ಜ್ವರ ಬಂದರೆ ಮಾತ್ರ ಆಸ್ಪತ್ರೆಗೆ ಹೋಗುವುದು ಇಲ್ಲದಿದ್ರೆ ನಾವು ಕಷಾಯ ಕುಡಿಯೆ ಕಷಾಯದಲ್ಲಿಯೆ ನಾವು ಕಡಿಮೆ ಮಾಡ್ತೇವೆ